ನಮಸ್ಕಾರ ಮೇಡಮ್ ಮೇಡಮ್ ನಮಗೆ ಬಟ್ಟೆಗಳು ಬೇಕಾಗಿದ್ದವು ನಾವು ಇವಾಗ ನಾವು ಮನೆಯಲ್ಲಿ ಒಂದು ಪೂಜೆ ಮಾಡ್ತಿದ್ದೀವಿ ಮೇಡಮ್ ಗಣೇಶ ಚತುರ್ಥಿ ಮನೆಗೆ ಎಲ್ಲರಿಗು ಕೂಡ ಅವ್ರದ್ದೇ ಆದಂಥ ಬಟ್ಟೆಗಳು ಬೇಕಾಗಿರತ್ತೆ ಮೇಡಮ್ ಬೆ ಪಂಚೆ ಮತ್ತು ಟವಲು ಒಂದು ಹತ್ತು ಜೊತೆ ಮೇಡಮ್ ಮತ್ತು ಸೀರೆ ಬೇಕಾಗತ್ತೆ ಮೇಡಮ್ ಹಾಂ ಹಾಂ ಸೀರೆ ಮತ್ತು ಲೆಹೆಂಗಾ ಮೇಡಮ್

ಹೊಸ ಥರದ್ದು ಬಟ್ಟೆ ಯಾವುದೂ ಬಂದಿಲ್ಲವಾ ಇದು ಗಣೇಶ ಚತುರ್ಥಿಗೆ ಹಾಂ ಮೇಡಮ್ ಮೇಡಮ್ ನಾವು ಸಂಪ್ರದಾಯಸ್ಥ ಬಟ್ಟೆಗಳನ್ನೇ ತಗೋಬೇಕು ಅಂತ ಅನ್ಕೊಂಡಿದೀವಿ ಮೇಡಮ್ ಚ ಗಣೇಶ ಚತುರ್ಥಿಗೆ ಹಾಕ್ಕೋಳಕ್ಕೆ ಹಾಂ ಮೇಡಮ್ ನಮಗೆ ಸೀರೆಯಲ್ಲೇ ರೇಷ್ಮೆ ಪ್ಯೂರ್ ರೇಷ್ಮೆ ಸೀರೆ ಬೇಕಾಗಿತ್ತು ಮೇಡಮ್ ಹಾಂ ಮೇಡಮ್ ಕಂಚೀವರಂ ಸೀರೆ ಇಲ್ಲೇನು ಮೇಡಮ್ ಸಾವಿರದ ಐನೂರು ರೂಪಾಯಿ ಏನು ಮೇಡಮ್ ಇಲ್ಲ ಮೇಡಮ್ ನಮಗೆ ಹಬ್ಬದ ಪ್ರಯುಕ್ತ ನಮಗೆ ಏನಾದರೂ ರಿಯಾಯಿತಿ ಕೊಡ್ಬೋದಲ್ಲ ಮ್ಯಾಮ್ ಇವಾಗ ನೋಡಿ ಮೇಡಮ್ ನನಗೆ ಪಂಚೆ ಮತ್ತು ಟವಲಿಗೆ ಹತ್ತು ಜೊತೆ ಮಾಡಿದ್ದೀವಿ ಅಂದರೆ ಸೀರೆನೂ ಒಂದು ಹತ್ತು ಜೊತೆ ಬೇಕಾಗತ್ತೆ ಮೇಡಮ್ ಎಲ್ಲ ನಿಮ್ಮ ಟೆಕ್ಸಟೈಲಲ್ಲೇ ತಗೊತಿರ್ಬೇಕಾದ್ರೆ ನೀವು ಯಾಕೆ ಮೇಡಮ್ ರಿಯಾಯಿತಿ ಕೊಡ್ತಿಲ್ಲ ಅದಕ್ಕೆ ಮೇಡಮ್ ಹಬ್ಬಕ್ಕೋಸ್ಕರನೇ ನೀವು ರಿಯಾಯಿತಿ ಕೊಡಬೇಕು

ಮೇಡಮ್ ಇವಾಗ ಎಂಟು ಸಾವಿರ ಹತ್ತು ಸಾವಿರ ಹಾಗೆ ನಾವೇನಾದರೂ ಬಿಲ್ ಮಾಡಿದರೆ ನೀವೇನು ರಿಯಾಯಿತಿ ಕೊಡ್ತೀರಾ ಮೇಡಮ್ ಹಾಂ ಹೊಸ ಥರದ ಸೀರೆಗಳನ್ನು ನೀವು ಒಂದಾದರೂ ಒಂದು ನೀವು ಕೊಡ್ಬೋದಲ್ಲವಾ ಅದೇ ಗಣೇಶ ಚತುರ್ಥಿಗೆ ಅದು ಸ್ವಲ್ಪ ಇದೆ ಅಂತ ನಾವು ನಿಮ್ಮ ಟೆಕ್ಸ್ಟೈಲಿಗೆ ಮಾಡಿದ್ದು ಮೇಡಮ್ ಅಂಗಡಿಯಲ್ಲ ಮೇಡಮ್ ಬಟ್ಟೆ ನಾವು ಬಟ್ಟೆಯನ್ನು ನಾವು ನೋಡೋದು ಉತ್ತಮವಾದ ಬಟ್ಟೆನೇ ತಗೋಬೇಕಂತ ತ ನಿಮ್ಗೆ ಫೋನ್ ಮಾಡಿದ್ದು ಮೇಡಮ್ ಕಾಟನ್ ಬಂದಿಲ್ಲವಾ ಸರಿ ಮೇಡಮ್ ನಾವು ನೇರವಾಗಿ ಬಂದು ನಿಮ್ಮ ಅಂಗಡಿಲಿ ತಗೊಂತೀವಿ ಮೇಡಮ್ ಧನ್ಯ ಧನ್ಯವಾದಗಳು ಮೇಡಮ್